ಡ್ರಾಯಿಂಗನ್ನು ಈಗ ಶುರು ಮಾಡೊವ್ರಿಗೆ ಅವರಿಗೇ ಪ್ರತಿ ಒಂದು ಅಂದ್ರೆ ಫಸ್ಟಿಗೆ ಪೂರ್ತಿಯಾಗಿ ಸರಿಯಾಗಿ ಬರೋದಿಲ್ಲ ಅದು ಕಲಿತ ಕಲಿತನೇ ಬರೋದು ಆದರೆ ನಮಗ್ ತುಂಬ ಸಂತೋಷ ಆದ ಸಮಯ್ದಲ್ಲಿ ಬಿಡಿಸ್ದಾಗ ಅದು ನಮಗೆ ಬಿಡಿಸಿರೋದು ಸರಿ ಅನಿಸುತ್ತೆ ತುಂಬ ಕೋಪದ ಸಮಯ್ದಲ್ಲಿ ಬಿಡ್ಸಿದ್ರೂ ಕೂಡ ನಾವು ಸರಿಯಾಗಿ ಬಿಡಿಸ್ತೀವಿ ಅದೇ ಥರ ನಾನು ಯಾವ ಥರ ಅಂತಂದರೆ ನನಗೆ ತುಂಬ ಕೋಪದಲ್ಲಿದ್ದಾಗ ಬಿಡ್ಸಿದಾಗ ಅದೊಂದು ಚಿತ್ರ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಂತೋಷದಲ್ಲಿದ್ದಾಗ ಆ ಚಿತ್ರ ತುಂಬ ಆ ಡ್ರಾಯಿಂಗ್ ಅನ್ನೋದು ತುಂಬ ಒಳ್ಳೆಯ ರೀತಿಯಲ್ಲಿ ಬರುತ್ತೆ ಅದೇ ಥರ ನಾನು ನಿಮಗ್ ಹೇಳೋದು ಏನಂತಂದರೆ ಇದನ್ನು ಫಸ್ಟಿಗೆ ನಿಮಗೆ ಸರಿಯಾಗಿ ಬರಲಿಲ್ಲಾ ಅಂದರೂ ಈ ಡ್ರಾಯಿಂಗು ಕೊ ಬರ್ತಾ ಬರ್ತಾ ಅದು ಕರ ಅದದು ಸರಿಯಾದ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಹಂತ ಹಂತವಾಗಿ ಕಲಿತ್ರೆ ಮಾತ್ರ ಸರ್ಯಾಗಿ ಬರುತ್ತೆ